ಹಲೋ ಯಾರು ಹ್ಞೂ ಹೌದು ಹೇಳಿ ಏನಾಗ್ಬೇಕಿತ್ತು ನಮ್ಮ ಕ್ಲಿನಿಕಿಗೆ ಸುಮಾರು ಜನ ಬರ್ತಾ ಇರ್ತಾರೆ ಯಾರ್ನ ಅಂತ ನೆನ್ಪು ಇಟ್ಕೊಳ್ಳೋದು ಸುಮಾರು ಜನ ಪೇಷೆಂಟುಗಳು ಬಂದು ಹೋಗ್ತಾರೆ ಪ್ರಜ್ವಲ್ ಅಂತನಾ ಅದು ಸ್ವಲ್ಪ ಬಾಣ್ಲಿ ಆಗಿದೆ ನೋಡಿ ಹೌದಾ ಹಾಂ ಸರಿ ಸರಿ ಹಾಂ ಹೇಳಿ ಹೇಳಿ ಪ್ರಜ್ವಲ್ ಅವರೆ ಹೋ ಹೌದಾ ಹೋ ನಾನು ಮೆಡಿಸಿನ್ ಎಲ್ಲ ಕೊಟ್ಟಿದ್ದನಲ್ಲಾ ಅದೆಲ್ಲಾ ಟ್ಯಾಬ್ಲೆಟ್ ಎಲ್ಲ ತಗೋತಾ ಇದ್ದೀರಾ ಹ್ಞೂ ಅದೆಲ್ಲಾ ಕಂಟಿನ್ಯೂಸ್ ಆಗಿ ನಾನು ಎಷ್ಟು ಕೋರ್ಸ್ ಕೊಟ್ಟಿದ್ದೀನ ಅಷ್ಟು ಕ

ಫುಲ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರಾ ಹಾಂ ಮತ್ತೆ ಎಲ್ಲ ಬಜ್ಜಿಯೆಲ್ಲಾ ಚೆನ್ನಾಗಿ ತಿನ್ಬಿಟ್ಟಿರಿ ಅನ್ನಿ ಹಬ್ಬದ್ದು ಹ್ಞೂ ಅದು ಸ್ವಲ್ಪ ನೀವು ಕಂಟ್ರೋಲಲ್ಲಿ ಇರ್ಬೇಕು ಫುಡ್ ಎಲ್ಲಾ ಕಂಟ್ರೋಲಲ್ಲಿ ಇದ್ದರೆ ಅದು ಬೇ ವಾಸಿಯಾಗುತ್ತೆ ಇಲ್ಲಾಂತಂದರೆ ಮತ್ತೆ ಮತ್ತೆ ಬರುತ್ತಾ ಇರುತ್ತೆ ನೀವು ಎಷ್ಟೇ ಮೆಡಿಸಿನ್ ತಗೊಂಡರು ಏನೂ ಕಡಿಮೆ ಆಗೋದಿಲ್ಲ ಅಂದರೆ ನೀವು ಸ್ವಲ್ಪ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಇದ್ದರೆ ನಿಮಗೆ ತಲೆನೋವು ಬಂದರೆ ಅದೇ ಅದೇ ಫುಡಲ್ಲಿ ಸ್ವಲ್ಪ ಲೈಟ್ ಫುಡ್ ತಗೋಳ್ಳಿ ಇನ್ನು ರಸಮ್ ಅಂತದ್ದು ತಿನ್ನಿ ಚೆನ್ನಾಗಿ ಅನ್ನ ತಿಳಿ ರಸಮ್ ಮಾಡಿಸ್ಕೊಂಡು ಚೆನ್ನಾಗಿ ಕಿವ್ಚ್ಕೊಂಡು ತಿನ್ನಿ ಅದು ತುಂಬಾ ಒಳ್ಳೇದು ಅದು ಆಮೇಲೇ ಮೆಣ್ಸು ಎಲ್ಲ ಚೆನ್ನಾಗಿ ಹಾಕಾಕ್ ಹೇಳಿ ಮೆಣ್ಸು ಜೀರಿಗೆ ನಿಮ್ಮ ಹೆಣ್ತಿಗೆ ಹೇಳಿ ಹಾಕದಿಕ್ಕೆ ಚೆನ್ನಾಗಿ ಹೇಳ್ಸ್ಕೊಂಡು ಮಾಡ್ಸ್ಕೊಂಡು ತಿನ್ನಿ ಆಮೇಲೆ ಇದು ಮೊಸರು ಅಂತದ್ದೆಲ್ಲಾ ತಾ ಕೋಲ್ಡ್ ಐಟಮ್ ಅನ್ನ ಕರ್ದಿರೋದು ಫ್ರೈಡ್ ಐಟಮ್ ಹೊರ್ಗಡೆದ್ ಎಲ್ಲಾ ತಿನ್ನಾಕೆ ಹೋಗ್ಬೆಡಿ ಜಾಸ್ತಿ ಸಮೋಸಾ ಮಸಾಲ್ ಪೂರಿ ಪಾನಿ ಪೂರಿ ಅದೆಲ್ಲಾ ಜಾಸ್ತಿ ತಿನ್ನಾಕೆ ಹೋಗ್ಬೇಡಿ ಅದೇ ಅದು ಒಂದು ಪ್ಲೇಟೇ ಅದ್ರಷ್ಟನೂ ಅದು ತಿನ್ನಬಾರ್ದು ನೀವು ಸ್ವಲ್ಪ ಫುಡ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಆಗಿ ಇದ್ದರೆ ನೀವು ಬೇಗ ವಾಸಿಯಾಗತ್ತೆ ಇಲ್ಲಾಂತಂದರೆ ಮತ್ತೆ ಮತ್ತೆ ಬರ್ತಾನೇ ಇರುತ್ತೆ ನೀವು ಎಷ್ಟೇ ಮೆಡಿಸಿನ್ ತಗೊಂಡರು ಅಷ್ಟೇನೇ ಸ್ವಲ್ಪ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ತಾ ಇರಿ ಸರಿ ಸರಿ ಆಯಿತು ನಾನು ಹೇಳಿದ್ನೆಲ್ಲಾ ನೀಟಾಗಿ ಫಾಲೋ ಮಾಡಿ ತಲೆನೋವು ಬಂತು ಅಂತಂದರೆ ನೀವು ಸ್ವಲ್ಪ ಇದು ಹಚ್ಕೊಬೇಕು ಅದೆ ಮೆ ಶುಂಠಿ ಇರುತ್ತೆ ಅಲಾ ಮನೆಯಲ್ಲೇ ಸ್ವಲ್ಪ ಓಮ್ ರೆಮಿಡೀಸ್ಗಳು ಮಾಡ್ಕೋತಾ ಇರ್ಬೇಕು ಶುಂಠಿನಾ ತೇಯ್ದು ಬಿಟ್ಟು ತಲೆಗೆ ಹಚ್ಕೊಂಡು ಬೆಡ್ಶಿಟ್ ಹೊದ್ದ್ಕೊಂಡ್ ಮಲ್ಕೊಂಡು ಬಿಡಿ ಅವಾಗ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ ಹಾಂ ಹಾಂ ಸರಿ ಸರಿ ತ್ಯಾಂಕ್ ಯು